ಹಲೋ ನಮ್ಮ ಸೆಲ್ವಾರ್ ಕಮೀಜು ಹೊಲಿದಿರೆ ಯಾವ್ದೋ ಐತೆ ರೀ ಹೊಲ್ಕೊಡ್ಬಾರ್ದು ಹಾಗ್ಯಾಕೆ ಮಾ ಎಂದು ಹೊಲ್ಕೊಡ್ತೀರ್ರೀ ಕಾರಿಗಾರಿ ಕಾರಿಗಾರಿ ಅನ್ಲತ್ತೀರಿ ಎರಡು ವಾರೈತು ಕೊಟ್ಟು ಹೀಗೆ ಮಾಡಿದರೆ ಹೇಗೆ ಬರಬೇಕ್ರಿ ನಿಮ್ಮ ದುಕಾನಕ್ಕಾ ಈಗ ನಮಗೆ ಭೀ ಹಬ್ಬದ ಕಡೇದ ಬೇಕಾಗ್ಯಾವ ರೀ ಅದಕ್ಕೆ ಪೈಲೆ ಕೊಟ್ಟಿದ್ದೇವೆ ನಿಮಗೆ ಹೊಲ್ಕೊಡ್ತೀರಂತ ಮುಪ್ಪ ಇಡೋಕ್ಕೇ ಹೋಗಬಾರದು ನೀವು ನಮಗೆ ಇಲ್ಲ ನಿಮ್ಮ ದುಕಾನಿಗೆ ತರ್ತೀವಿ ಇಲ್ಲ ನಾವು ಏನು ಪೂರ್ತಿ ಹಬ್ಬ ಆದಮೇಲಾ ಹಬ್ಬ ಹಬ್ಬ ಆದಮೇಲಾ ಯಾವಾಗ ಕೊಡ್ತೀರಿ ರೀ ಹೇಳಿರಿ ನಮಗೆ ಈಗ ರೀ ನಿಮ್ಮ ಕೈಯಲ್ಲಿ ಹೊಲ್ಯೋದು ಆಗಲ್ಲ ಅಂದ್ರೆ ಅರಬಿ ವಾಪಸ್ ಕೊಟ್ಹಾಕ್ರೀ ಹಬ್ಬಕಿನ್ನ ಪಯ್ಲೆ ಕೊಡಿರಿ ನಮಗೆ ಅರಬಿ ಬೇಕು ಎ ಏನು ರೇಟ್ ಹಚ್ಚೀರೀ ಯಾಕೋ ಒಂದೇ ಜೋಡಿ ಪಂದ್ರಸೇ ಹ್ಯಾಂಗಾಕ್ತೀರ್ರೀ ಮತ್ತೆ ನೀವು ಚೀಟಿ ಮೇಲಿಂದ್ರ ಹಜಾರ್ ರೂಪಾಯಿ ಹಾಕಿ ಒಮ್ಮೆ ಒಟ್ಟು ಹೇಳ್ತಿರೇನ್ರೀ ಪಂದ್ರಸೇ ಹಜಾರ್ ರೂಪಾಯಿ ಹಾಕೀರಲ್ಲ ನಾನು ಕೊಡ್ಬೇಕೈತಿಲ್ಲ ಅಂದರೆ ಹೇಗೆ ರೀ ನಾನು ಹಜಾರ ಕೊಡ್ತೇನೆ ನೋಡಿರಿ ಕಮ್ ತಗೋ ಆಯಿತಗೋರೀ

ಹೊಲ್ಕೊಡಿ ಹೊಲ್ಕೊಡಿ ಹಬ್ಬಕ್ಕಿನ್ನ ಈಚೆಗೆ ಹೊಲ್ಕೊಡ್ರೀ ಬರ್ತೇವೆ ಆಯಿತು ಹೊಲ್ಕೊಡಿ ಅರ್ಜೆಂಟಾಯಿತು ಹಾಂ ಆಯಿತು ರೀ